ನನ್ನ ಬಳಿ ನಾನು ಚಿಕ್ಕ ಮಗುವಾಗಿದ್ದಾಗ ತೆಗೆದ ಫ಼ೋಟೋಗಳು ನನ್ನ ಬಳಿ ಇವೆ ಆ ಆ ಫ಼ೋಟೊ ಪ್ರತಿಗಳಲ್ಲಿ ನಾನು ತುಂಬ ತುಂಟಾಟದಿಂದ ತುಂಬ ಮುದ್ದಾಗಿ ಕಾಣುತ್ತೇನೆ ಅವು ಇಂದಿನ ಛಾಯಾಪ್ರತಿಗಳಿಗೆ ಹೋಲಿಸಿದರೆ ತುಂಬ ವಿಶೇಷವಾದವು ಏಕೆಂದರೆ ಅದರಲ್ಲಿ ಭಾವನೆಗಳು ಹೆಚ್ಚು ತುಂಬಿರುತ್ತವೆ ಮತ್ತು ಅವು ನಮ್ಮ ಹಳೆಯ ನೆನಪುಗಳನ್ನು ಮರುಕಳಿಸುತ್ತವೆ ಹೀಗೆ ನನಗೆ ಹಳೆಯ ಫ಼ೋಟೋಗಳು ಹೆಚ್ಚು ವಿಶೇಷವಾದವು ಒಂದು ಹಳೆಯ ಛಾಯಾಪ್ರತಿಯ ಬಗ್ಗೆ ಹೇಳುವುದಾದರೆ ನಾನು ಚಿಕ್ಕ ಮಗುವಿದ್ದಾಗ ನನ್ನ ತಮ್ಮನ ನಾಮಕರಣದಲ್ಲಿ ನಾನು ಆಡಿದ ತುಂಟಾಟಗಳನ್ನು ಛಾಯಾಗ್ರಾಹಕರು ಸೆರೆ ಹಿಡಿದಿದ್ದಾರೆ ನಾನು ಆಗ ನನ್ನ ತಮ್ಮನನ್ನು ತೀಟೆ ಮಾಡಲು ಹೋಗುತ್ತಿರುವುದು ಆತನನ್ನು ತೊಟ್ಟಿಲಿಗೆ ಹಾಕುತ್ತಿರುವಾಗ ನಾನೇ ತೊಟ್ಟಿಲಿಗೆ ಹಾಕುತ್ತೇನೆಂದು ಹಠ ಮಾಡು ಹಠ ಮಾಡಿ ಅಳುತ್ತಿದ್ದೆನೆಂದು ನನ್ನ ಅಮ್ಮ ಹೇಳಿದ ನೆನಪು ಹೀಗೆ ಹಲವಾರು ಫ಼ೋಟೋಗಳು ನನಗೆ ತುಂಬಾ ನೆನಪುಗಳನ್ನು ತಂದುಕೊಟ್ಟಿವೆ ಮತ್ತೊಂದೆಂದರೆ ನಾನು ಚಿಕ್ಕ ಮಗುವಾಗಿದ್ದಾಗ ನನಗೆ ಗಂಡುಮಕ್ಕಳ ರೀತಿ ತಯಾರಾಗಿ ಫ಼ೋಟೋ ತೆಗೆಸಿಕೊಳ್ಳಬೇಕೆಂಬ ಆಸೆ ಇತ್ತಂತೆ ನಮ್ಮಮ್ಮ ಅದೇ ರೀತಿ ನನ್ನನ್ನು ತಯಾರು ಮಾಡಿ ಒಂದು ಫೋಟೋವನ್ನು ತೆಗೆಸಿ ಅದಕ್ಕೆ ಫ್ರೇಮ್ ಹಾಕಿ ಮಡಗಿಸಿದ್ದರು ನನಗೆ ಅದು ತುಂಬ ವಿಶೇಷವಾದುದು ಮತ್ತು ಈಗಿನ ಕಾಲದಲ್ಲಿ ಫ಼ೋಟೊ ತೆಗೆಯುವುದು ತುಂಬ ಸ ಸಾಮಾನ್ಯವಾದ ವಿಷಯವಾಗಿದೆ ಹೀಗಿರುವಾಗ ನಾವು ಪ್ರತಿನಿತ್ಯವೂ ಫ಼ೋಟೋಗಳನ್ನು ತೆಗೆಯುತ್ತೇವೆ ಆದರೆ ಯಾವುದೇ ಫ಼ೋಟೋಗಳನ್ನು ಮತ್ತೆ ಮತ್ತೆ ನೋಡುವುದಿಲ್ಲ ಮತ್ತು ನೆನಪಿಸಿಕೊಳ್ಳುವುದಿಲ್ಲ ಇದು ಇಂದಿನ ದಿನದ ಒಂದು ವಿಶೇಷವಾದ ಕೃತ್ಯ ಹೀಗಿರುವಾಗ ನಾವು ಹಿಂದಿನ ಕಾಲದ ಫ಼ೋಟೋಗಳಿಗೆ ಹೆಚ್ಚು ಭಾವನೆಗಳಿಂದ ತುಂಬಿರುತ್ತವೆ ಮತ್ತು ಅವುಗಳು ತುಂಬಾ ವಿಶೇಷವಾದವು ಇವು ನಮಗೆ ಹಲವಾರು ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತವೆ ನೆನಪಿಸಲು ಸಾಧ್ಯವಾಗುತ್ತವೆ ಮತ್ತು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಡಿದ ತುಂಟಾಟಗಳನ್ನು ನೆನಪಿಸುತ್ತವೆ ಹಾಗೂ ಹಳೆಯ ಕಾಲದ ಫ಼ೋಟೋಗಳು ಅಂದರೆ ನಮ್ಮ ಬಾಲ್ಯದ ಫ಼ೋಟೋಗಳು ಹೆಚ್ಚು ಭಾವನೆಯಿಂದ ತುಂಬಿರುತ್ತವೆ ಅಂದು ನಮಗೆ ನಾಟಕವಾಡುವುದು ಗೊತ್ತಿರುವುದಿಲ್ಲ ಮತ್ತು ನಾಟಕೀಯವಾಗಿ ನಟಿಸುವುದು ಫ಼ೋಟೋಗೆ ಫ಼ೋಸ್ ಕೊಡುವುದು ಇವೆಲ್ಲ ಗೊತ್ತಿರುವುದಿಲ್ಲ ಆದರೆ ಈಗಿನ ಕಾಲದಲ್ಲಿ ಇವೆಲ್ಲ ತುಂಬ ಸಾಮಾನ್ಯವಾಗಿದೆ ಫ಼ೋಟೊ ತೆಗೆಸಿಕೊಳ್ಳಬೇಕಾದರೆ ತುಂಬ ವಿಶೇಷವಾಗಿ ನಗುವುದು ವಿಶೇಷವಾಗಿ ನಿಂತುಕೊಳ್ಳುವುದು ಇದೆಲ್ಲಾ ಬರೀ ಭಾವನದಿಂದ ತುಂಬಿರುವುದಿಲ್ಲ ಮತ್ತು ಸುಮ್ಮನೆ ಫ಼ೋಟೊ ತೆಗೆಸಿಕೊಳ್ಳಲು ಮಾತ್ರ ಆ ರೀತಿ ನಟಿಸುತ್ತಾರೆ ಹಾಗೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಬಾಲ್ಯದ ದಿನಗಳ ಫ಼ೋಟೋಗಳಲ್ಲಿ ಆ ಥರ ಯಾವುದೇ ರೀತಿ ಆಗಿರುವುದಿಲ್ಲ ನಾವು ಸಾಮಾನ್ಯವಾಗಿ ಮತ್ತು ಪ್ರಾಕೃತಿಕವಾಗಿ ಹಾಗೆ ಇರುತ್ತೇವೆ ಆ